ನಾವು ಪ್ರವಾಸಕ್ಕೆಂದೇಳಿ ಧರ್ಮಸ್ಥಳ ಆಮೇಲೆ ಶ್ರೀಶೈಲ ಆಮೇಲೆ ಮತ್ತು ಗೋಕರ್ಣ ಈ ಥರ ಐತಿಹಾಸಿಕ ಸ್ಥಳಗಳಿಗೆ ಹೋಗಲಿಕ್ಕೆ ಬಯಸ್ತೇವೆ ಆಮೇಲೆ ಇನ್ನೊಂದು ನಾವು ಹಬ್ಬ ಹರಿದಿನಗಳಂತಂದು ಧಾರ್ಮಿಕ ಹಬ್ಬಗಳಂತಂದರೆ ಯುಗಾದಿ ದಸರಾ ಆಮೇಲೆ ಗಣೇಶ ಚತುರ್ಥಿ ಆಮೇಲೆ ಮುಂತಾದ ಗೌರಿ ಹುಣ್ಣಿಮೆಗಳು ಮತ್ತು ಆಮೇಲೆ ಸ್ವಾತಂತ್ರ್ಯ ದಿನಾಚರ್ಣೆಗಳು ಈ ಥರ ಇತ್ಯಾದಿಗಳಲ್ಲಿ ನಾವು ಆಚರಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ಆಮೇಲೆ ತಿರ್ಗ ಇನ್ನು ಒಂದು ಹಳ್ಳಿ ಸೊಗಡಿನಲ್ಲಿ ಆಗತಕ್ಕಂಥ ಹಬ್ಬ ಧಾರ್ಮಿಕ ಸ್ಥಳಗಳಂತಂದರೆ ಹೆಚ್ಚಾಗಿ ಇದು ಗೌರಿ ಹುಣ್ಣಿಮೆಗಳು ಮತ್ತು ಆಮೇಲೆ ಇದಪ್ಪ ಇದು ಯುಗಾದಿ ದಸರಾ ನ ಮುಂತಾದವುಗಳು ನಾವು ದೇವ್ಸ್ಥಾನಕ್ಕೆ ಹೋಗ್ಬೇಕು ಅಂತ ಬಯಸಿದರೆ ಆಮೇಲೆ ಕೊಡಗು ಅತ ಉಡುಪಿ ಮೈಸೂರು ಮೈಸೂರು ಅರಮನೆ ಆ ಥರ ಅದು ಆ ಥರ ಒಂದು ಜಾಗಗಳಿಗೆ ಹೋಗಲಿಕ್ಕೆ ನಾವು ಇಷ್ಟಪಡ್ತೇವೆ ಜಾಸ್ತಿ ಈಗ ಬೇಸಿಗೆ ರಜೆ ಬಂದಿರೋದರಿಂದ ಮಕ್ಕಳಿಗೆ ಏನು ಈಗೇನು ನಾಳೆ ಬೇಸಿಗೆ ರಜೆ ಬಂತಪ್ಪ ಅಂದ್ರೆ ಮಕ್ಕಳು ದೇವಸ್ಥಾನಗಳಿಗೆ ಹೋಗೋಣ ಇಲ್ಲಪ್ಪ ಅಂತಂದರೆ ಮೈಸೂರು ಅರಮನೆ ಈ ಥರ ಐಸ್ತಿಹಾಕ ಐಸ್ ಐತಿಹಾಸಿಕ ಸ್ಥಳಗಳಿಗೆ ಹೋಗೋಣ ಅಂತ ಹೇಳಿ ಮಕ್ಕಳು ಇಷ್ಟಪಡ್ತಾರೆ ಅದಕ್ಕೂನು ಹೋಗ್ತೀವಿ ಆಮೇಲೆ ಇತ್ಯಾದಿಗಳು ಅಂದರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಆಚರ್ಸ್ತಕ್ಕಂಥವು ವರಲಕ್ಷ್ಮೀ ಪೂಜೆ ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ದೀಪಾವಳಿ ದೀಪಾವಳಿ ಆದ ಮೇಲೆ ನೆಕ್ಸ್ಟ್ ಇನ್ನೂ ಹೆಚ್ಚಾಗಿ ಜಾಸ್ತಿ ಸಂಭ್ರಮದಿಂದ ಆಚರ್ಸಕ್ಕಂಥದ್ದು ದೀಪಾವಳಿ ಗೌರಿ ಹುಣ್ಣಿಮೆ ಇತ್ಯಾದಿಗಳು ಇನ್ನೂ ಸಾಕಷ್ಟು ಹಬ್ಬ ಹರಿದಿನಗಳನ್ನ ನಾವು ಆಚರ್ಸ್ಕೆ ಇಷ್ಟಪಡ್ತೇವೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ಈ ವು ಈ ಒಂದು ಬೇಸಿಗೆ ಇರೋದರಿಂದ ಹೆಚ್ಚು ಗೋಕರ್ಣ ಆ ಥರ ಸಮುದ್ರ ಸಮುದ್ರದಲ್ಲಿ ಇರತಕ್ಕಂಥ ಏನು ಬೀಚ್ ಏನಿದೆ ಅಲ್ಲ ಆ ಥರ ತಂಪು ವಾತಾವರಣಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ನೆಕ್ಸ್ಟ್ ಇನ್ನೊಂದು ನಮ್ಮ ಅಮ್ಮ ಈಗಿನ ವಾತಾವರಣಕ್ಕೆ ನಮ್ಮ ಮಕ್ಕಳು ಹೈತಿಕ ಸ್ಥಳಗಳೆಂದರೆ ಹಂಪಿ ಹಂಪಿಯಲ್ಲಿರ್ತಕ್ಕಂಥ ಧಾರ್ಮಿಕ ದೇವಸ್ಥಾನಗಳು ಅನಂತರ ಆಮೇಲೆ ಮತ್ತು ಇದು ಉಗಾದಿ ಆಮೇಲೆ ನೆಕ್ಸ್ಟು ಆಮೇಲೆ ಇನ್ನೊಂದು ಶಿವರಾತ್ರಿ ಹೆಚ್ಚಿನ ಐತಿಕ ಧಾರ್ಮಿಕ ಆಚರಣೆಗಳಂದ್ರೆ ನಾವು ಪೂಜೆ ಮಾ ವಿಶೇಷ್ವಾಗಿ ಪೂಜೆ ಮಾಡ್ತಕ್ಕಂಥದ್ದು ದಸರಾ ಅಂಬೇಡ್ಕರ್ ಜಯಂತಿ ಆಮೇಲೆ ಸಂಕ್ರಾಂತಿ ಹೀಗೆಯೇ ಈ ಥರ ಹಲವಾರು ನಾವು ಒಂದು ಧಾರ್ಮಿಕ ಆಚರಣೆಗಳೇನಿದ್ದಾವೆ ಎಲ್ಲವನ್ನೂ ಮಾಡ್ತೀವಿ ಹೆಚ್ಚು ಆದ್ಯತೆ ಕೊಡೋದು ಅಂದರೆ ವ ಈ ದಸರಾ ಈ ಥರ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ನಾವು ಆಚರಿಸ್ತೇವೆ ಬಾದಾಮಿ ಹೆಚ್ಚಿನ ರಜದಲ್ಲಿ ಮಕ್ಕಳು ಇಷ್ಟಪಡೋದು ಹ ಧಾರ್ಮಿಕ ಬಾದಾಮಿ ಐಹೊಳೆ ಪಟ್ಟಣದ ಕಲ್ಲು ಈ ಥರ ಇನ್ನು ಮುಂತಾದ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಇಷ್ಟಪಡ್ತೇವೆ ನಾವು ಜಾಸ್ತಿ ಇಷ್ಟಪಡೋದು ಅಂತಂದರೆ ಮಕ್ಕಳು ಮೈಸೂರು ಹಾ ಥರ ಆಮೇಲೆ ಜ ಫಾಲ್ಸು ಆಮೇಲೆ ಇದು ಕಾಡಿನ ಪ್ರಾಣಿಗಳು ನೋಡೋದಕ್ಕೆ ಜೂ ಆ ಮೈಸೂರಲ್ಲಿ ಇರತಕ್ಕಂಥದ್ದು ಕಾ ಆಮೇಲೆ ಈ ಥರ ಮಕ್ಕಳು ಇಷ್ಟಪಡ್ತಕ್ಕಂಥ ಪ್ಲೇಸ್ಗಳ್ಗೆ ನಾವು ಹೆಚ್ಚಾಗಿ ಹೋಗೋದಕ್ಕೆ ಇಷ್ಟ ಪಡ್ತೇವೆ ಆಮೇಲೆ ದೀಪಾವಳಿ ಕೂಡ ಚೆನ್ನ ಚೆನ್ನಾಗಿನೇ ನಾವು ಎಲ್ಲರೂ ಆಚರಣೆ ಮಾಡ್ತೇವೆ ಆ ನಂತರದ ಇದು ದೀಪಾವಳಿ ಮತ್ತೆ ಆಮೇಲೆ ಇದು ಇನ್ನೂ ಈ ಥರ ಹಲವಾರು ನಮ್ಮ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ನಾವು ಸಂಕ್ರಾಂತಿ ಹೆಚ್ಚು ವಿಶೇಷವಾಗಿ ಧಾರ್ಮಿಕವಾಗಿ ಆಮೇಲೆ ನವರಾತ್ರಿ ಅದನ್ನು ಕೂಡ ಸೆಲೆಬ್ರೆಷನ್ ಮಾಡ್ತೀವಿ ಪೂಜೆ ಹ ಮಾಡಲಿಕ್ಕೆ ಇಷ್ಟಪಡ್ತೇವೆ ಧಾರ್ಮಿಕ ಹಬ್ಬಗಳನ್ನ ಮಾಡ್ಲಿಕ್ಕೆ ಇಷ್ಟನೇ ಪಡ್ತೀವಿ ಇನ್ನೇನು ನಮ್ಮ ಮಕ್ಕಳಿಗೆ ಅಂತಂದರೆ ಹೆಚ್ಚಾಗಿ ಹಾಲ್ಡೆಸ್ ಟೈಮಲ್ಲೆಲ್ಲ ಹೆಚ್ಚು ಮಕ್ಕಳು ಇದು ಬೇರೆ ದೇವಸ್ಥಾನಗಳಿಗೂ ಹೋಗ್ಲಿಕ್ಕೂ ಇಷ್ಟಪಡ್ತಾರೆ ಮಂತ್ರಾಲಯ ಆಮೇಲೆ ನೆಕ್ಸ್ಟ್ ಗೋಕರ್ಣ ಬೀಚು ಕುಕ್ಕೆ ಸುಬ್ರಹ್ಮಣ್ಯ ಆಮೇಲೆ ಶೃಂಗೇರಿ ಹೊರನಾಡು ಈ ಥರದ್ದು ಧಾರ್ಮಿಕವಾದ ಈ ದೇವಸ್ಥಾನ್ಗುಳ್ಗೆ ಹೋಗ್ಲಿಕ್ಕೆ ಕೂಡ ಜಾಸ್ತಿ ಇಷ್ಟಪಡ್ತೇವೆ ಆಮೇಲೆ ಈ ಬೇಸಿಗೆ ಟೈಮ್ನಲ್ಲಿ ಮಕ್ಕಳಿಗೆ ವಾಟ್ರು ಫಾಲ್ಸ್ ಅಂದ್ರೆ ಭಾಳ ಇಷ್ಟ ಅದಕ್ಕೂನು ಹೆಚ್ಚಾಗಿ ಹೋಗ್ತಾ ಇರ್ತೇವೆ ನಾವು ನಮಗೂ ನಮಗೆ ಅನ್ನೋ ಅನ್ನೋದಕ್ಕಿಂತ ಮಕ್ಕಳಿಗೆ ಯಾವ ಪ್ಲೇಸ್ಗೆ ಹೋಗಿ ಜಾಸ್ತಿ ಇಷ್ಟ ಆಗ್ತದೆ ಆ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತೀವಿ ನಾವು ಕನಕದಾಸರ ಜಯಂತಿ ಆಮೇಲೆ ನೆಕ್ಸ್ಟ್ ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡುತ್ತೇವೆ ನಾವು ವಾಲ್ಮೀಕಿ ಜಯಂತಿ ಆಮೇಲೆ ಈ ಪರಸರ ದಿನಾಚರಣೆ ಪ್ರಜಾರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ